ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಪಾತ್ರೆಗಳು ವಿವಿಧ ಪಾತ್ರೆಗಳು ಇರುತ್ತೆ ಈಗ ಕುಕ್ಕರು ಈಗ ಚಾಲ್ತಿಯಲ್ಲಿರುವಂಥ ಕುಕ್ಕರುಗ್ಳು ಆ ಕುಕ್ಕರುಗ್ಳಲ್ಲಿ ಒಂದೇ ಸಲ ನಾವು ಸಾರನ್ನು ಮಾಡ್ಬೋದು ಅನ್ನ ಮಾಡ್ಬೋದು ಗ್ಯಾಸ್ ಉಳ್ತಾಯ ಆಗುತ್ತೆ ಅದರಿಂದ ನಮಗೆ ಆ ಕುಕ್ಕರುಗ್ಳಲ್ಲಿ ನಮಗೆ ಗ್ಯಾ ಬೇಗ ಬೆಯ್ದಿರುವಂಥ ಪದಾರ್ಥಗಳ್ನ ಗಟ್ಟಿ ಪದಾರ್ಥಗಳ್ನ ಆದಷ್ಟು ಬೇಗ ನಾವು ಕುಕ್ಕರಲ್ಲಿ ಇಟ್ಟು ನಾಲ್ಕು ಐದು ವಿಝಿಲುಗಳನ್ನು ಕೂಗಿಸಿದಾಗ ಅದು ಬೇಗ ಬೇಯುತ್ತದೆ ಮತ್ತು ಅದಾದ ನಂತರ ಪಾತ್ರೆಗಳಲ್ಲಿ ಮಾಡಿದಾಗ ಪಾತ್ರೆಗಳಲ್ಲಿ ಸಿಂಪಲ್ಲಾಗಿರುವಂಥ ಅಡ್ಗೆಗಳ್ನ ಮಾಡೊವಂಥದು ಏನು ಅಂದರೆ ಬೇಳೆ ಬೇಯಿಸ್ಕೊಂಡಿರೋದನ್ನ ಅದಕ್ಕೆ ಒಗ್ಗರ್ಣೆ ಹಾಕಿ ಮಾಡೋವಂಥ ಪಾತ್ರೆಗಳು ದೊಡ್ಡ ದೊಡ್ಡ ಕೆಲವೊಂದು ದೊಡ್ಡ ಪಾತ್ರೆಗಳಲ್ಲಿ ಬಿರಿಯಾನಿ ಮಾಡೋ ಅಂಥದೂ ಮತ್ತು ತರಕಾರಿಗಳ್ನ ಬೇಯಿಸ್ಕೊಳೋ ಅಂಥದು ಅದೆಲ್ಲ ಬೇಗ ಆಗುತ್ತೆ ಆ ಅದೇ ರೀತಿ ಬಾಣ್ಲಿ ಅಂತ ತಗೊಂಡರೆ ಆ ಬಾಣ್ಲಿಯಲ್ಲಿ ನಾವು ವಡೆಯನ್ನ ಸುಡೊ ಅಂಥದೂ ಹ್ಞೂ ಮತ್ತೆ ಕರ್ಜಿಕಾಯ್ ಸುಡುವಂಥದು ಕಜ್ಜಾಯ ಸುಡುವಂಥದು ಚಕ್ಕುಲಿ ಸುಡೋ ಅಂಥದು ಇಂಥದೆಲ್ಲ ನಾವು ಬಾಣ್ಲಿಯಲ್ಲಿ ಮಾಡೋವಂಥದು ಫ್ರೈ ಫಾನಗ್ಳು ಅಂತ ಬಂದಿದೆ ಅದೂ ಓಕೆ ಪ್ರೈ ಪಾನುಗಳಲ್ಲಿ ಈಗ ಬಂದಿರುವಂಥ ನಾನ್ಸ್ಟಿಕ್ಕು ಪ್ರೈ ಪಾನುಗ್ಳಲ್ಲಿ ನಾವು ಎಷ್ಟೇ ಬರೀ ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕೈ ಆಡಿಸ್ತ ಇದ್ದರೆ ಅದು ಉರಿ ಅದು ಅದೂ ಸೀದೋ ಅಂಥದು ಇರೋದಿಲ್ಲ ಆ ಫ್ರೈ ಪಾನುಗ್ಳು ತುಂಬ ಅನುಕೂಲ್ವಾದ ರೀತಿಯಲ್ಲಿ ನಾವು ಯಾವುದಾದ್ರು ಡ್ರೈ ಫ್ರೈ ಮಾಡಬೇಕು ಅಂತಂದರೆ ಚಿಕನ್ ಡ್ರೈ ಫ್ರೈ ಮಾಡೋವಂಥದು ವೆಜಿಟೇಬಲ್ಸಲ್ಲಿ ಡ್ರೈ ಫ್ರೈ ಮಾಡೋವಂಥದು ತುಂಬ ಚೆನ್ನಾಗಿ ಅದರಲ್ಲಿ ಮಾಡ್ಬೋದು ಅದೇ ರೀತಿ ತಗೋಂಡಾಗ ಕೆಟಲ್ ಅಂತ ತಗೋಂಡಾಗ ಅದರಲ್ಲಿ ಹಾಲು ಕಾಯಿಸೋ ಅಂಥದು ಟೀ ಮಾಡೋವಂಥದು ಅದನ್ನೆಲ್ಲ ಮಾಡಿದಾಗ ಅದು ಉಕ್ಕದಿರೊ ಹಾಗೆ ನಮಗೆ ಒಂದು ಸ್ಟಿಕ್ಕನ್ನು ಕೊಟ್ಟಿರ್ತಾರೆ ಅದನ್ನು ಹಿಡ್ಕೊಂಡು ಹ್ಯಾಂಡಲನ್ನ ಕೊಟ್ಟಿರ್ತಾರೆ ಹಿಡ್ಕೊಂಡು ಬಿಸಿ ತಾಗೋದಿಲ್ಲ ಅದರಲ್ಲಿ ಟೀಯನ್ನು ಮಾಡೋವಂಥದು ಹಾಲು ಕಾಯ್ಸೋವಂಥದು ಬೇರೆ ಬೇರೆ ಎಣ್ಣೆ ಕಾಯ್ಸೋವಂಥದು ಈ ರೀತಿ ಇರುತ್ತದೆ ಮತ್ತು ನಮಗೆ ಇವಾಗ ಹೊಸದಾಗಿ ಬಂದಿರುವಂಥ ಜಾಲ್ರಾಗಳು ಅದು ಮೊದಲೆಲ್ಲ ಅವು ತೂತು ಇದೆ ಆ ಕಡೆ ಬಿದ್ದೋಗೊದು ಈ ಕಡೆ ಬಿದ್ದೋಗೊದು ಅದೆಲ್ಲ ಆಗ್ತಾಯಿತ್ತು ಇವಾಗ ಆ ರೀತಿಯಿಲ್ಲ ನಾವು ಅದರಲ್ಲಿಂದ ಎತ್ತಿದಾಗ ಎಲ್ಲೂ ಆಚೆ ಈಚೆ ಬೀಳದಿರೊ ರೀತಿಯಲ್ಲಿ ಕೆಲವೊಂದೂ ಹ್ಯಾಂಡ್ಲುಗಳು ಬಂದಿದಾವೆ ಅದನ್ನೆಲ್ಲ ಸ್ಟೈನರುಗ್ಳ್ ಬಂದಿದೆ ಸ್ಟೀಲ್ ಸ್ಟೈನರಿಂದ ನಾವು ಅವಲಕ್ಕಿಗಳ್ನ ಎತ್ಕೊಳೋವಂಥದು ಆ ರೀತಿ ಇಕ್ಕಳ ಅಂತ ಬಂದಿದೆ ಆ ಇಕ್ಕಳದಲ್ಲಿ ಬಿ ಎಷ್ಟೇ ಬಿಸಿ ಪಾತ್ರೆ ಪಾ ನಾವೂ ಕೆಲವೊಮ್ಮೆ ಗ್ಯಾಸಲ್ಲಿ ಇಟ್ಟಾಗ ಬಿಸಿ ಪಾತ್ರೇನ ಎತ್ಕೊಳೋದಕ್ಕೆ ಬಟ್ಟೆ ಬಳಸ್ತೀವಿ ಅದು ಉರಿ ತಾಕಿ ಆ ಬಟ್ಟೆ ಬಿಸಿ ಆಗಿಬಿಡುತ್ತೆ ಆ ಆ ರೀತಿಯೆಲ್ಲ ಆಗ್ದಿರುವಂಗೆ ಈಗ ನೀವು ಟೆಕ್ನಾಲಜಿ ವ ನೂತನ ಟೆಕ್ನಾಲಜೀ ಇದರಲ್ಲಿ ಬಂದಿರೋವಂಥದು ಇಕ್ಕಳ ಇಕ್ಕಳದಲ್ಲಿ ಹಿಡ್ಕೊಂಡು ಎಂಥ ಬಿಸಿ ಪಾತ್ರೆನಾದರೂ ನಾವು ತೆಗೆದು ಪಕ್ಕಕ್ಕೆ ಇಡ್ಬೋ ಅಂಥದು ಅದೇ ರೀತಿ ಮೊದ್ಲೆಲ್ಲ ಕಾಯಿ ತುರೀಬೇಕಾದ್ರೆ ನಾವು ಈಳ್ಗೆ ಮಣೆಯಲ್ಲಿ ತುರೀತಾ ಇದ್ವಿ ಈಗ ಆ ರೀತಿಯಲ್ಲ ಬೇರೇ ರೀತಿಯಲ್ಲಿ ನಾವು ಅದನ್ನು ತುರಿಯೋದಕ್ಕೆ ಅದರಲೀಟ್ಟು ತುರಿಯೋ ಅಂಥದು ಮಿಕ್ಸೀಗೆ ಹಾಕೋ ಅಂಥದು ಮಿಕ್ಸಿ ಅಂತೂ ತುಂಬ ಅನುಕೂಲವಾದ ಆ ಒಂದು ಅಡ್ಗೆ ಮನೆಗೆ ಉಪ್ಯೋಗವಾಗದೇ ಇರೋ ಉಪಯೋಗ ಆಗುವಂಥ ವಸ್ತು ಅಂದರೆ ಮಿಕ್ಸಿ ಮೊದಲೆಲ್ಲ ರುಬ್ಬೇಕಾಗಿತ್ತು ದೋಸೆ ಇಡ್ಲಿಗೆ ಅದಕ್ಕೆಲ್ಲ ಇವಾಗ ಆ ರೀತಿ ಇಲ್ಲ ಮಿಕ್ಸಿಯಲ್ಲಿ ಹಾಕಿ ಒಂದು ಎರಡು ಮೂರು ನಿಮಿಷ ನಾವು ರುಬ್ಬಿದ್ವಿ ಅಂದರೆ ಅದು ಕ್ಲಿಯರಾಗಿ ಮಿಕ್ಸಿಯಲ್ಲಿ ಹೇ ರುಬ್ಬುತ್ತೆ ಆದ್ದರಿಂದ ಕೆಲ್ಸನೂ ಬೇಗ ಆಗೋವಂಥದು ಅದೇ ರೀತಿ ನಮಗೆ ಮಿಕ್ಸಿ ರುಬ್ಬೋ ಅದು ಆಯಿತು ಅದೇ ರೀತಿ ಗ್ರೈಂಡರು ಎಷ್ಟೇ ಗ್ರೈಂಡರಲ್ಲಿ ಎಷ್ಟೇ ನುಣ್ಣುಗಾದರೂ ನಾವು ರುಬ್ಬೋದು ಕೈಯಲ್ಲಿ ರುಬ್ಬೇಕು ಅಂದರೆ ಸ್ವಲ್ಪ ಆದರೂ ಅರೆಕುರೆ ಇರುತ್ತೆ ಆದರೆ ಮಿಕ್ಸಿಯಲ್ಲಿ ಜ ಗ್ರೈಂಡರಲ್ಲಿ ಆ ರೀತಿ ಇಲ್ಲ ನಮಗೆ ಎಷ್ಟು ನುಣ್ಣುಗೆ ಬೇಕೋ ಅಷ್ಟು ನುಣ್ಣುಗೆ ರುಬ್ಕೊಳೋ ಅಂಥದು ಅದೇ ರೀತಿ ಈಗ ಮೊದಲೆಲ್ಲ ಒಲೆಗಳನ್ನ ಉಪಯೋಗಿಸ್ತ ಇದ್ವಿ ಇವಾಗ ಗ್ಯಾಸು ಅಡುಗೆ ಮಾಡೋದಕ್ಕೆ ಗ್ಯಾಸ್ ಬಂದಿದೆ ಅದರಲ್ಲಿ ಯಾವುದೇ ಮಸಿ ಆಗೋದಿಲ್ಲ ಆ ಗ್ಯಾಸಲ್ಲಿ ಪಾತ್ರೆ ಇಟ್ಟಾಗ ತುಂಬ ಚೆನ್ನಾಗಿ ಮಸಿ ಆಗ್ದಿರೋವಂಗೆ ಬೇಗ ಅಡ್ಗೆ ಮಾಡೋ ಅಂಥ ಫೆಸಿಲಿಟಿ ಅನ್ನು ನಾವು ಕಂಡುಕೊಂಡಿದೀವಿ ಪಾತ್ರೆಗಳು ಅಂತ ಬಂದಾಗ ಇನ್ನು ಕೆಲವೊಂದು ಇಡ್ಲಿ ಕುಕ್ಕರು ಅನ್ನೋದು ಬಂದಿದೆ ಮೊದಲು ನಾವು ಹಬೇಲಿ ಎತ್ತಬೇಕಾಗಿತ್ತು ಇವಾಗ ಈ ಇಡ್ಲಿ ಬೆಂದಿದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಾಗೋದಿಲ್ಲ ಆದರೆ ಇವಾಗ್ ಬಂದಿರೊ ಇಡ್ಲಿ ಕುಕ್ಕರಲ್ಲಿ ವಿಝಿಲ್ ಥರ ಬರುತ್ತೆ ಅದೂ ಆ ವಿಝಿಲ್ ಬರ್ತಾ ಇದೆ ಅಂದರೆ ಇಡ್ಲಿ ಬೆಂದಿದೆ ಅಂತ ನಾವು ತೆಗಿಬೋದು ಅದೇ ರೀತಿ ನಾನ್ಸ್ಟಿಕ್ ತವಾ ನಾನ್ಸ್ಟಿಕ್ ತವಾದಲ್ಲಿ ಮೊದಲೆಲ್ಲ ದೋಸೆ ಹಾಕ್ಬೇಕು ಅಂದರೆ ಅದು ಕಚ್ಕೊಂಬಿಡೋದು ಅದೆಲ್ಲ ಆಗ್ತಾಯಿತ್ತು ತೆಳ್ಳಗೆ ದೋಸೆ ಹಾಕೋದಿಕ್ಕೆ ಆಗಲ್ಲ ಮಂದವಾಗಿ ಹಾಕಬೇಕಾಗಿತ್ತು ಇವಾಗಿರೋ ಬಂದಿರುವಂಥ ನಾನ್ಸ್ಟಿಕ್ ತವಾಗಳಲ್ಲಿ ದೋಸೆಗಳನ್ನ ಹಾಕೋವಂಥದು ಮ ಅದರಿಂದ ನಾವೂ ಎಷ್ಟೇ ತೆಳ್ಳಗೆ ಬೇಕಾದರೂ ಯಾವ ರೀತಿ ದೋಸೆ ಆದರೂ ನಾವು ಮಾಡ್ಕೊಳೋವಂಥದು ಅದೇ ರೀತಿ ನಾನ್ಸ್ಟಿಕ್ ತವಾಗಳಲ್ಲಿ ಫ್ರೈಗಳೂ ಅದೆಲ್ಲ ಮಾಡ್ತೀವಿ ಅದೊಂದೂ ಅನುಕೂಲ್ವಾಗಿದೆ ಅದೇ ರೀತಿ ಈಗ ಜ್ಯೂಸು ಜಾರುಗ್ಳು ಮೊದಲೆಲ್ಲಾ ನಾವು ಕೈಯಲ್ಲೇ ಜ್ಯೂಸನ್ನು ಮಾಡ್ತಾಯಿದ್ವಿ ಅದೇ ರೀತಿ ಇವಾಗ ಜ್ಯೂಸು ಜಾರ್ ಬಂದಿದೆ ಅದರಲ್ಲಿ ನಮಗೆ ಆದಷ್ಟು ಬೇಗ ಫ್ರೆಶ್ ಆಗಿರೋವಂಥ ಜ್ಯೂಸನ್ನು ನಾವು ಮಾಡ್ಕೋಬೋದು ಅದೇ ರೀತಿ ಪೌಡ್ರ್ ಮಾಡೋವಂಥ ಬ್ಲೈಂಡರ್ ಅಂತ ಬಂದಿದೆ ಅದ್ರ ಉಪಯೋಗ ಏನು ಅಂತಂದರೆ ಬ್ಲೈಂಡರಲ್ಲಿ ಬೇಗ ನಾವು ಏನಾದರೂ ಆಗ್ಲಿ ಬೇಗ ಪುಡಿಯನ್ನು ಮಾಡ್ಕೊಳೋ ಅಂಥದು ಅಡುಗೆಗಳ್ನ ನಾವು ಬೇಗ ಬೇಗ ಮಾಡ್ಕೊಳ್ತಾ ಇರ್ತೀವಿ ಅದೇ ರೀತಿ ಕೂ ಪಾತ್ರೆಗಳಲ್ಲಿ ಹಲ್ವಾರು ಪಾತ್ರೆಗಳು ಡಿಫ್ರೆಂಟ್ ಆಗಿರೋವಂಥ ಪಾತ್ರೆಗ್ಳು ಬಂದಿದೆ ಆ ಪಾತ್ರೆಗಳು ಏನಕ್ಕೆ ಉಪಯೋಗ ಆಗ್ತಾಯಿದೆ ಅಂದರೆ ತರಕಾರಿಗಳ ಬಣ್ಣವನ್ನು ಚೇಂಜ್ ಮಾಡ್ತಾರೆ ಮಾಡೋದಿಲ್ಲ ಆ ರೀತಿ ಪಾತ್ರೆಗಳು ಇದ್ದಾವೆ ಆ ರೀತಿ ಪಾತ್ರೆಗಳಲ್ಲಿ ಮಾಡಿಕೊಳ್ಳೋದ್ರಿಂದ ನಮಗೆ ಆ ಪಾತ್ರೆಗಳಲ್ಲಿ ಅಡ್ಗೇ ಕಲ್ಲರ್ಫುಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗೀ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಕೊಡೋವಂಥ ಪಾತ್ರೆಗಳೂ ಇದೆ ಇಷ್ಟನ್ನೂ ಪಾತ್ರೆಗಳಲ್ಲಿ ಇಷ್ಟು ಇದೆ